ದಿನ ಪೂರ ಮನೆಯೊಳಗಡೆ ಕುಳಿತು ದೇಹ ಸಂಪೂರ್ಣವಾಗಿ ಜಿಡ್ಡು ಬರುತ್ತೆ ಜಡತ್ವಕ್ಕೆ ಒಳಗಾಗಿರುತ್ತೆ ಇಂತಹ ಸಂದರ್ಭದಲ್ಲಿ ಆಟಗಳು ಕಬಡ್ಡಿ ಇರ್ಬೋದು ಖೋ ಖೋ ಇರ್ಬೋದು ಬ್ಯಾಟ್ಮಿಟನ್ ಇರ್ಬೋದು ರನ್ನಿಂಗ್ ರೇಸ್ ಇರ್ಬೋದು ಈ ಎಲ್ಲ ಆಟಗಳು ಮನಸ್ಸಿಗೆ ತುಂಬ ಸಂತೋಷವನ್ನು ಕೊಡುತ್ತವೆ ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸು ಇರಬೇಕು ಅಂತ ಹೇಳಿದ್ರೆ ನಾವು ಒಂದಲ್ಲ ಒಂದು ಕ್ರೀಡೆಯೊಳಗಡೆ ಭಾಗಿಯಾಗಲೇ ಬೇಕು ದಿನಕ್ಕೆ ಒಂದು ಕ್ರೀಡೆಯೊಳಗಡೆ ಭಾಗಿಯಾದರೆ ನಮ್ಮ ದೇಹ ಇಡೀ ದಿನ ಲವಲವಿಕೆಯಿಂದ ಇರುತ್ತೆ